ಹಲೋ ಮೇಡಮ್ ನಾವು ಕಸ್ಟಮರ್ ಪಾರ್ಲರಿಗೆ ಬರಬೇಕಾಗಿತ್ತು ಹ್ಞೂ ಹ್ಞೂ ಬಾಬ್ ಕಟ್ ಮಾಡಬೇಕು ಹ್ಞೂ ಹ್ಞೂ ಯಾವಾಗ ಬರಬೇಕು ಇಲ್ಲ ಬೇಲೆ ಬೇರೆ ಏನು ಇದು ಇದೆ ಫೆಸಿಲಿಟಿ ಇದೆ ಫೆಶ್ಯಲ್ಲು ಹಾಂ ಹ್ಞೂ

ಹೌದು ಹೌದು ಯಾವಾಗ ಬರ್ಬೇಕು ಮೇಡಮ್ ಇಲ್ಲ ಮೇಡಮ್ ಮನೆಲಿ ಕೆಲಸ ಇದೆ ಬೇರೆ ಟೈಮ್ ಹೇಳಿ ಬರ್ತೀನಿ ಎಷ್ಟು ಆಗತ್ತೆ ಅಂತ ಅಮೌಂಟ್ ಹೇಳಿಬಿಡಿ

ಹ್ಞೂ ಹ್ಞೂ ಆಯ್ತು ಮೇಡಮ್

ಆಯ್ತು ಆಯಿತು ಮೇಡಮ್ ಬರ್ತೀನಿ ಡೇ ಇನ್ನೊಂದು ಅಪಾಯ್ಟ್ಮೆಂಟ್ ಬರಕೊಳ್ಳಿ ಹಾಂ ಹಾಂ ಬರ್ತಿನಿ ಮೇಡಮ್

ಫ್ರೈಡೆ ಬರಬೇಕಾ ಆಯಿತು ನಮ್ಮದೇ ನಂಬರ್ ಬರಕೊಳ್ಳಿ ನಮ್ಮ ಹಾಂ ಆಯಿತು ಮೇಡಮ್ ಬೇರೆ ಪೇಶ್ಯಲ್ ಎಲ್ಲ ಮಾಡಬೇಕು

ಆಯಿತು ಮೇಡಮ್ ಬರ್ತಿನಿ ಹಾಂ ಆಯ್ತು ಬರ್ತಿನಿ ತ್ಯಾಂಕ್ ಯು ಹ್ಞೂ